ಸರ್ರು ಫ್ಲವರ್ ಡೆಕೊರೇಶನವರಾ ಸರ್ ಸರ್ ನಾವು ನಮಗೆ ಬೇಕಾಗಿತ್ತು ಸರ್ ಮದ್ವೆಗೆ ಬೇಕಾಗಿತ್ತು ಸರ್ ನಾವು ಇಲ್ಲಿ ಬೆಂಗ್ಳೂರಿಂದ ಸರ್ ಸ್ವಲ್ಪ ಫ್ಲವರ್ ಡೊಕೊರೇಶನ್ ಸರ್ ಇದು ಎಂಗೇಜ್ಮೆಂಟು ಯೆಂಗೇಜ್ಮೆಂಟ್ಗೇ ಎಲ್ಲ ಫ್ಲವರ್ ಡೊಕೊರೇಶನ್ ಹೆಂಗೆ ಏನು ಅಂತ ಸ್ವಲ್ಪ ಮಾಹಿತಿ ಸ್ವಲ್ಪ ಕೊಡಬೇಕಾಗಿತ್ತಲ್ಲ ಸರ್ ಏ ಹಾಂ ಹಾಂ ಹಾಂ ಸರ್ ಇವಾಗ ಕಳಿಸಿ ಸರ್ ಹಂಗೇಳಾಕ್ತೀನಿ ಸರ್ ಹಾಂ ಸರ್ ನಾ ಸರ್ ನಾನು ವಾಟ್ಸಪಲ್ಲಿ ಸೆಂಡ್ ಮಾಡಿದ್ದೀನಿ ಎರಡನೇದು ನೋಡಿ ಸರ್ ಅದು ಎಷ್ಟಾಗುತ್ತೊ ಹಾಂ ಹೌದಾ ಸರ್ ಹಾಂ ಹಾಂ ತರ್ಟಿ ತೌಸಂಡ್ ಸರ್ ಪರವಾಗಿಲ್ಲ ಎರ್ಡು ಹತ್ರ ಮಾಡ್ಬೇಕು ಸರ್ ಒಂದು ಇದಕ್ಕೂ ಆಗಲಿ ಮತ್ತೆ ಇದು ಮನೇಲ್ಲಿ ಒಳಗಡೆ ಇದಕ್ಕೆ ಬೇಕು ಸರ್ ಆಂ ಅಲ್ಲೂ ಮತ್ತೆ ಇದರಲ್ಲಿ ಸ್ವಲ್ಪ ಇದು ಮಾಡ್ಬೇಕು ಸ್ವಲ್ಪ ಡಿಸ್ಕೌಂಟ್ ಏನು ಮಾಡ್ಬೇಕು ಸರ್ ನೀವು ಹಾಂ ಹಾಂ ಹಾಂ

ಹಾಂ ಓಕೆ ಸರ್

ಹಾಂ ಓಕೆ ಓಕೆ ಸರ್ ಕಾಶ್ಟ್ಲಿದು ಹಾಕಿ ಸರೂ ಈಗ ಬಟ್ ಎಲ್ಲರೂ ನೋಡೋರಿಗೆಲ್ಲ ಸ್ವಲ್ಪ ಮನ ಸೆಳೀಬೇಕು ಸರ್ ಹೂವೆಲ್ಲ ಹೌದು ಸರ್ ಹೌದು ಸರ್ ಆ ಫೋಟೋಸಲ್ಲೆಲ್ಲ ಚೆನ್ನಾಗಿ ಕಾಣಿಸ್ಬೇಕು ಹೌದು ಸರ್ ಆಂ ಹಾಂ ಓಕೆ ಸರ್ ಹೌದು ಸರ ಇರಲಿ ಸರ್ ಪರವಾಗಿಲ್ಲ ಆ ಪ್ಲ್ಯಾಸ್ಟಿಕ್ ಬೇಡ ಸರ್ ಆ ಹೌದು ಸರ್

ಹಾಂ ಓಕೆ ಹಾಂ ಓಕೆ ಸರ್ ಹಾಂ ಸರಿ ಈಗ ಎಷ್ಟು ಬೇಕಾಗಿತ್ತು ಹಾಂ ಸರಿ ಸರ್ ನಂಬರ್ ಸೆಂಡ್ ಮಾಡಿ ಸರ್ ಹಂಗೆ ಕಳಿಸ್ಕೊಡ್ತೀನಿ ಹಾಂ ಓಕೆ ಸರ್ ಓಕೆ ಸರ್ ಓಕೆ